ಹಾಂ ಹೇಳಿ ಮೇಡಮ್ ಹಾಂ ಹೌದು ಮೇಡಮ್

ಮೇಡಮ್ ಐದು ಲಕ್ಷ ಐದು ಸಾವಿರದಿಂದ ಎರಡು ಲಕ್ಷದವರ್ಗೂ ಇದೆ ಮೇಡಮ್ ಹಾಂ ಮೇಡಮ್ ನಿಮಗೆ ಲೈಟ್ ಆಗಿರಬೇಕು ಲುಕ್ ಆಗಿರಬೇಕು ಅಂತಂದರೆ ಸ್ವಲ್ಪ ಕಾಸ್ಟ್ಲಿನೇ ಸ್ವಲ್ಪ ಕಾಸ್ಟ್ಲಿನೇ ಬೀಳುತ್ತೆ ಮೇಡಮ್ ಕಾಸ್ಟ್ಲಿನೇ ಆಗುತ್ತೆ ಅಂದರೆ ಒಂದು ಲಕ್ಷ ಆಗುತ್ತೆ ಮೇಡಮ್ ಇಲ್ಲ ಆಗುತ್ತೆ ನೀವು ಷಾಪಿಗೆ ಬಂದು ಮಾತಾಡಿದರೆ ಆಗುತ್ತೆ ಹಾಂ ನಿಮಗೆ ಯಾವ ಕಲರ್ ಬೇಕು ಯಾವ ಕಾಂಬಿನೇಶನ್ ಬೇಕು ಅಂತ ನೀವು ಇಲ್ಲಿಗೇ ಬಂದು ಮಾತಾಡಿದರೆ ಆಗುತ್ತೆ ಹಾಂ ಮೇಡಮ್ ಮನೆ ಸೈಜು ಹಾಲು ತುಂಬ ದೊಡ್ಡದಿದ್ಯಾ ಅಥವಾ ಚಿಕ್ಕದಿದ್ಯಾ ಅದ್ರ ಮೇಲೂ ಡಿಪೆಂಡು ಮನೆ ಸೈಜು ಹಾಲು ಎಷ್ಟು ಅಳತೆ ಎಷ್ಟು ಅಗಲ ಎಷ್ಟು ಉದ್ದ ಇದೆ ಅದ್ರ ಮೇಲೂ ಡಿಪೆಂಡು ಅದ್ರ ಮೇಲೂ ನಿಮಗ್ ರೇಟ್ ಆಗುತ್ತೆ

ಆಯಿತು ಬನ್ನಿ ಮೇಡಮ್ ಷಾಪಿಗೆ ಪ್ರಾಡಕ್ಟ್ ನೋಡಿಬಿಟ್ಟು

ಹಾಂ ಆಯಿತು ನೀವು ಬನ್ನಿ ಷಾಪಿಗೆ ವೆರೈಟಿ ಇದೆಯಲ್ವಾ ವೆರೈಟಿ ನೋಡ್ಬಿಟ್ ಮಾತಾಡೋಣ